ಸರ್ ಅಲೋ

ಅದು ಯಾವಾಗ ತೊಗೊಂಡು ಬಂದರು ಅವರು ಹೌದಾ ಅವ್ರಿಗೆ ಯಾರಾದರು ಬಂದಿದಾರೇನ್ರಿ ಸರ್ ಒಂದು ಕೆಲಸ ಮಾಡಂತ ಹೇಳ್ರೀ ಅಲ್ಲ ಒಂದು ಸ್ವಲ್ಪ ಅದ ಎಕ್ಸ್ಪೈರಿ ಡೇಟು ಅವ್ರು ಯಾಕೆ

ಅಲ್ಲಾ ಈಗ ಒಂದು ಒಂದ್ಸಲಾ ಪರ್ಚೇಸ್ ಮಾಡಿದ್ಮೇಲೆ ರಿಟರ್ನ್ ಮಾಡಕ್ಕೆ ಬರಲ್ಲ ಅಂತೇಳಿ ನಿಮ್ಗ ಗೊತ್ತಿದೆ ಅಲ ಎಲ್ಲ ರೂಲ್ಸು ನಮ್ಮ ಮಾ ಸೂಪರ್ ಮಾರ್ಕೆಟ್ ಹಾಂ ಹೌದಾ ಅಲ್ಲಾ ಈಗ ಅವರಿಗೆ ಕನ್ವಿನ್ಸ್ ಮಾಡಿ ಏನಂತಂದರೆ ಸರ್ ಒಂದ್ಸಲ ನಾವು ಈಗ ಏನಾದರು ಡ್ಯಾಮೇಜ್ ಇದ್ದರೆ ಅಥ್ವಾ ಏನಾದರು ತೊಂದರೆ ಆಗಿದ್ದರೆ ಆ ಆ ಥರದನೆಲ್ಲ ನಾವು ವಾಪಾಸ್ ಕೊಡ್ಬೋದು ಇವುಕ್ಕೆ ಎಲ್ಲ ಗ್ಯಾರೆಂಟಿ ಇರುದಿಲ್ಲ ಇದು ಒಂದ್ಸಲಾ ಕೊಟ್ಮೇಲೆ ಮುಗಿತು ಅದನ್ನ ವಾಪಾಸ್ಸು ಕೊಡಕ್ಕೆ ನಮ್ಗು ಹೊಸ ಪ್ರೊಡಕ್ಷನ್ ಕೊಡಕ್ಕೆ ಆಗುದುಲ್ಲ ಅದಕ್ಕ ಅವರಿಗೆ ಸ್ವಲ್ಪ ನಿಧಾನಕ್ಕೆ ಕುಂದುರ್ಸ್ಕೊಂಡು ಸರ್ ನೋಡಿ ಇಂಗಿಂಗ್ ಇರ್ತದೆ ನಮ್ದ್ ರೂಲ್ಸು ಅಂತಂದ್ ಏಳಿ ಸೊಲ್ಪ್ ಕನ್ವಿನ್ಸ್ ಮಾಡಿ ಆಗ್ಬೋದಾ ಆಮೇಲೆ ಜಾಸ್ತಿ ಅವರಿಗೆ ಇದನ್ನ ಏನೂ ಜಗಳ ಮಾಡೋಕು ಹಾರ್ಶಾಗಿ ಮಾತಾಡಬೇಡಿ ಭಾಳ ಸ್ಮೂತಾಗಿ ಸರ್ ಅಂತ ಕೂರಿಸಿ ಸಾದ್ಯ ಆದರೆ ಒಂದು ಟೀ ಗೀ ಕುಡಿಸಿ ಸ್ವಲ್ಪ ಮಾತಾಡಿಸಿ ಆಗ್ಬೋದಾ ಹ್ಞೂ ಹಂಗೆ ಒಂದು ವೇಳೆ ಏನಾದರು ಅವರು ಇದು ಮಾಡಲಿಲ್ಲ ಅಂತಂದರೆ ನನಗೇ ಮತ್ತೆ ವಾಪಾಸ್ಸು ಫೋನ್ ಮಾಡಿ ನಾನು ಅವ್ರ್ಗೇ ಫೋನ್ ಕೊಡಿ ಅವ್ರ ಕೈಯಾಗ ನಾನು ಅವ್ರ ಜೊತೆಗೆ ನೀಟಾಗಿ ಮಾತಾಡಿ ಕನ್ವಿನ್ಸ್ ಮಾಡ್ತಿನಿ ಆಗ್ಬೋದಾ ಧನುಷ್ ಹಾಂ ಓಕೆ ಹಾಂ ಓಕ್ ಸರಿ ಸರಿ ಓಕೆ ತ್ಯಾಂಕ್ ಯು